ಹದಿಮೂರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತ್ಮೂರು ಅಕ್ಟೋಬರ್ ಎರಡು ಸಾವಿರದ ಮೂರು ನಾಲ್ಕು ಮೇ ಎರಡು ಸಾವಿರದ ಐದು ಎಂಟು ಮಾರ್ಚ್ ಎರಡು ಸಾವಿರದ ಎಂಟು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಹದಿಮೂರು